ನಾವು ಸಂಭ್ರಮದಿಂದ ಆಚರಿಸುವ ಕೆಲವು ಸಾಂಸ್ಕೃತಿಕ ಹಬ್ಬಗಳೆಂದರೆ ದೀಪಾವಳಿ ದಸರಾ ಸಂಕ್ರಾಂತಿ ಕಡೆ ಗಣೇಶ ಚತುರ್ಥಿ ನಾಗರಪಂಚಮಿ ಇಂತೆಲ್ಲ ಹಬ್ಬಗಳನ್ನ ನಾವು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ ನಿಮಗೆ ಒಂದು ಹಬ್ಬದ ದಿನ ಆದ ಘಟನೆ ಹೇಳಬೇಕೆಂದರೆ ನಾವು ದೀಪಾವಳಿಯ ದಿನ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಎಂದು ಪಟಾಕಿಗಳನ್ನು ತಂದಿದ್ದರು ಅದರಲ್ಲಿ ನನ್ನ ತಮ್ಮ ನಾವೆಲ್ಲರೂ ಹೊರಗಡೆ ಕುಳಿತುಕೊಂಡಿದ್ದಾಗ ಅವನು ಒಬ್ಬನೇ ಬಂದು ಆ ಮೇಣದ ಬತ್ತಿಯನ್ನು ಹಚ್ಚುತ್ತಿದ್ದ ಆ ಮೇಣದ ಬತ್ತಿ ಹೋಗಿ ಪಟಾಕಿಯ ಮೇಲೆ ಬಿತ್ತು ಅದು ಎಲ್ಲ ಢಬ ಢಬ ಎಂದು ಹೇಳಿಕೊಂಡು ಸೌಂಡ್ ಬಂದ ನಂತರ ನಾವು ಬಂದು ನೋಡಿದರೆ ಅವನು ಆ ಪಟಾಕಿ ಹತ್ತಿರವೇ ನಿಂತುಕೊಂಡಿದ್ದಾನೆ ಪುಣ್ಯಕ್ಕೆ ಅವನಿಗೆ ಏನೂ ಆಗಲಿಲ್ಲ ಒಂದು ಸ್ವಲ್ಪ ಅದರ ಕಿಡಿ ಮೈಮೇಲೆ ಬಿತ್ತು ಇದರಿಂದ ನಾವು ತುಂಬಾ ಭಯಭೀತರಾಗಿದ್ದೆವು ಈ ಪಟಾಕಿ ಹೊಡಿಯುವುದೇ ಬೇಡ ಎಂಬಂತೆ ಅನಿಸಿತು ಅವನು ಮಾಡಿದ ಈ ಕೆಲಸದಿಂದ ನಾವು ಇದು ನಮ್ಮ ಮನೆಯಲ್ಲಿ ನಡೆದ ಘಟನೆ ಆಗಿತ್ತು ಆ ಹುಡುಗನಿಗೆ ಪುಣ್ಯಕ್ಕೆ ಏನೂ ಆಗಲ್ಲ ಸ್ವಲ್ಪದರಲ್ಲೆ ಪಾರಾದ ಅಂತ ಹೇಳ್ಬೋದು ನಾವು ಹಬ್ಬದ ದಿನ ನಾವು ಏ ಏನು ಮಾಡ್ತೇವೆ ಅಂದರೆ ಬೆಳಿಗ್ಗೆ ದೀಪಾವಳಿ ಹಬ್ಬದ ದಿನ ನಾವು ಬೆಳಿಗ್ಗೆ ಐದು ಗಂಟೆಗೆ ಏಳುತ್ತೇವೆ ಐದು ಗಂಟೆಗೆ ಎದ್ದು ಎಣ್ಣೆ ಹಚ್ಚಿಕೊ ಮೈಗೆಲ್ಲ ಫುಲ್ ಎಣ್ಣೆ ಹಚ್ಚಿಕೊಂಡು ಬಿಸಿ ಬಿಸಿ ನೀರಿನಿಂದ ಅರಶಿಣ ಪುಡಿ ಎಲ್ಲ ಸೇರಿಸಿಕೊಂಡು ಮೈಯನ್ನೆಲ್ಲ ತಿಕ್ಕಿಕೊಂಡು ನಾವು ಚಂದಮಾಡಿ ಸ್ನಾನ ಮಾಡುತ್ತೇವೆ ಸ್ನಾನ ಮಾಡಿದ ನಂತರ ನಾವು ಹೊಸ ಬಟ್ಟೆಯನ್ನೆಲ್ಲ ನಮಗೆ ಮನೆಯವರೆಲ್ಲರಿಗೂ ತರುತ್ತಾರೆ ಎಲ್ಲರೂ ಹೊಸ ಬಟ್ಟೆಯನ್ನೆಲ್ಲ ಹಾಕಿಕೊಳ್ಳುತ್ತೇವೆ ಹೊಸ ಬಟ್ಟೆಯನ್ನು ಹಾಕಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮುಗಿಸಿ ಮನೆಗೆ ಬಂದು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ದೇವರಿಗೆಲ್ಲ ಪೂಜೆಯನ್ನು ಮಾಡಿ ನಂತರ ನಮಗೆ ಎಲ್ಲರಿಗೂ ಅಮ್ಮ ಆರತಿಯನ್ನು ಮಾಡುತ್ತಾರೆ ಆರತಿಯನ್ನು ಮಾಡಿ ನಮಗೆಲ್ಲರಿಗೂ ಒಂದೊಂದು ಗಿಫ್ಟ್ ಕವರ್ಗಳನ್ನು ಕೊಡುತ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಥರ ಥರವಾದ ತಿಂಡಿ ತಿನಿಸುಗಳನ್ನು ಮಾಡುತ್ತಾರೆ ಅದನ್ನೆಲ್ಲ ನಾವು ತಿಂದು ಖುಷಿಯಾಗಿ ಪಟ್ ಸಂಜೆ ಹೊತ್ತಿಗೆ ಮನೆಯಲ್ಲೆಲ್ಲ ಫುಲ್ ದೀಪಗಳನ್ನೆಲ್ಲ ಉರಿಸುತ್ತೇವೆ ಮತ್ತು ಆ ದಿನ ಸಂಜೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆಯೂ ನಡೆಯುತ್ತದೆ ನಾವು ಅಕ್ಕಪಕ್ಕದ ಮನೆಯವರನ್ನೆಲ್ಲ ಆ ಪೂಜೆಗೆ ಕರೆಯುತ್ತೇವೆ ಅಷ್ಟೇ ಅಲ್ಲದೆ ಮನೆಯಲ್ಲೆಲ್ಲ ನಾವು ಹಣತೆಯಿಂದ ದೀಪವನ್ನು ಬೆಳಗಿಸುತ್ತೇವೆ ಹೀಗೆ ನಾವು ಮನೆಯಲ್ಲಿ ಎಲ್ಲರೂ ನಮ್ಮ ನಮ್ಮ ನಮ್ಮ ರಿಲೇಟಿವ್ಸ್ ಎಲ್ಲರೂ ಸೇರುತ್ತಾರೆ ಹೀಗೆ ನಾವು ಸಂಭ್ರಮದಿಂದ ಹಬ್ಬವನ್ನು ಇಡೀ ದಿನ ಕುಂ ಕಳೆಯುತ್ತೇವೆ ಇಡೀ ದಿನ ಮನೆಯಲ್ಲೆಲ್ಲರೂ ಖುಷಿಯಿಂದಲೇ ಒಟ್ಟಾಗಿ ಸಂಭ್ರಮಿಸುತ್ತೇವೆ ಈ ಹಬ್ಬದಿಂದ ಎಲ್ಲರೂ ನಾವು ಒಂದು ಕಡೆ ಸೇರುವ ಸೇರುತ್ತೇವೆ ಇದರಿಂದ ನಮಗೆ ತುಂಬಾ ಸಂತೋಷವಾಗುತ್ತದೆ ಹೀಗೆ ನಾವು ಹಬ್ಬವನ್ನು ಆಚರಿಸುತ್ತೇವೆ